ನಮಗೆ ಬರಗಾಲ ಬರೋದಕ್ಕೆ ಕಾರಣ ಏನಂದರೆ ಒಂದು ಅತಿಯಾದ ಮಳೆ ಇನ್ನೊಂದು ಕಡಿಮೆ ಮಳೆ ಯಾಕೆಂದರೆ ಅತಿಯಾದ ಮಳೆ ಬಂದರೆ ಬೆಳೆಗಳೆಲ್ಲ ಹಾಳಾಗ್ತವೆ ಹೋಗುತ್ತೆ ಅತ್ತ ಕಡಿಮೆ ಮಳೆ ಬಂದರೆ ಏನಾಗತ್ತೆ ಅಂದರೆ ಬೆಳೆಗಳು ಬೆಳಿಯೋದೇ ಇಲ್ಲ ಎಲ್ಲ ಅಲ್ಲಲ್ಲೇ ಒಣಗೋಗುತ್ತೆ ಆ ಥರ ಆಗುತ್ತೆ ಇದರಿಂದ ಬೆಳೆಗಳು ಕೈಗೆ ಬರೋದಿಲ್ಲ ರೈತ ಬಿತ್ತಿದ ಬೆ ಬಿತ್ತಿದ ಮೇಲೆ ಬೆಳೆ ಬರದೇ ಇದ್ದರೆ ಸಾಲ ಆಗುತ್ತೆ ಸಾಲ ಮರುಪಾವತಿ ಮಾಡೋದಕ್ಕಾಗೋದಿಲ್ಲ ಇದರಿಂದ ಬರಗಾಲ ಸೃಷ್ಟಿ ಆಗುತ್ತೆ ಇದಕ್ಕೆಲ್ಲ ಕಾರಣ ಅತಿವೃಷ್ಟಿ ಅನಾವೃಷ್ಟಿನೇ ಕಾರಣ ಬರಗಾಲಕ್ಕೆ ಅನ್ನೋದು ನನ್ನ ಅಭಿಪ್ರಾಯ